ಎಲ್ಲ ಜೀವರಾಶಿಗಳಿಗೂ ಕೂಡ ನೀರು ಒಂದು ಅತ್ಯಮೂಲ್ಯವಾದ ವಸ್ತು ಅಂತಾನೆ ಹೇಳ್ಬೋದು ಯಾವುದೇ ಜೀವಿ ಕೂಡ ನೀರಿಲ್ಲದೆ ಹೆಚ್ಚು ಕಾಲ ಬದುಕಲಾಗುವುದಿಲ್ಲ ಈಗ ನಮ್ಮ ದಿನನಿತ್ಯದ ಇದರಲ್ಲಿ ನೀರಿನ ಅವಶ್ಯಕತೆ ಯಾವುದಂತ ಹೇಳುವುದಾದ್ರೆ ಒಂದು ಮುಖ್ಯವಾಗಿ ನಮಗೆ ಯಾವುದೇ ಆಹಾರ ವಸ್ತುಗಳನ್ನು ತಯಾರಿಸಲು ಕೂಡ ಒಂದು ನೀರು ಬೇಕೇ ಬೇಕಾಗ್ತದೆ ಮತ್ತು ಈಗ ಬಟ್ಟೆ ಒಗೆಯುವುದಕ್ಕೆ ಅಥವಾ ಕ್ಲೀನಿಂಗ್ ಯಾವುದೇ ಕ್ಲೀನಿಂಗ್ ಇದಕ್ಕೂ ಕೂಡ ನಮಗೆ ನೀರಿನ ಅವಶ್ಯಕತೆ ತುಂಬ ಇದೆ ಮತ್ತು ಪಾತ್ರೆ ತೊಳೆಯಲು ನೀರು ಬೇಕೇ ಬೇಕು ಮತ್ತು ನಮ್ಮ ಕೃಷಿಗ ಕೃಷಿಕರಿಗಾದರೆ ಕೃಷಿ ಭೂಮಿಯಲ್ಲಿ ನಮಗೆ ಯಾವುದೇ ಬೆಳೆ ಬೇಯ್ ಬೆಳೆಯಲು ನೀರಿನ ಅವಶ್ಯಕತೆ ತುಂಬ ಇದೆ ಈಗ ಸರಿಯಾದ ಸಮಯಕ್ಕೆ ಮಳೆ ಕೂಡ ಬರದಿದ್ರೆ ನೀರಿನ ಅಭಾವ ತುಂಬ ಆಗುತ್ತದೆ ಸೋ ಹಾಗಾಗಿ ನೀರಿನ ಪ್ರಾಮುಖ್ಯತೆ ತುಂಬ ಇದೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಆ ಮುಖ್ಯವಾಗಿ ಅಂತ ಹೇಳುವುದಾದ್ರೆ ಈಗ ನಮ್ಮ ಮಾನವನ ದೇಹದಲ್ಲಿ ಅರವತ್ತು ಪ್ರತಿಶತ ನೀರು ಇರುತ್ತದೆ ಆದರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ತುಂಬ ಮುಖ್ಯವಾಗಿದೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ನೀರು ಒಂದು ಮುಖ್ಯ ಪಾತ್ರವಹಿಸಿದೆ ಅಂದರೆ ನಮ್ಮ ಯಾವುದೇ ಆಹಾರ ಕೂಡ ಸರಿಯಾಗಿ ಜೀರ್ಣವಾಗಲು ನೀರಿನ ಅವಶ್ಯಕತೆ ಇದೆ ಈಗ ಮುಖ್ಯವಾಗಿ ನೀರು ಈಗ ದೇಹವನ್ನು ಒಂದು ನಮಗೆ ಸದೃಢವನ್ನಾಗಿ ಮಾಡಲು ಮತ್ತೊಂದು ಶಕ್ತಿಯನ್ನು ಕೊಡುತ್ತದೆ ನೀರು ನಮ್ಮ ದೇಹದಲ್ಲಿ ಉಂಟಾಗುವಂತಹ ಉಷ್ಣಾಂಶ ಇದನ್ನು ಕೂಡ ಏರಿಳಿತವನ್ನು ತಡೆಗಟ್ಟಲು ನೀರಿನ ಅವಶ್ಯಕತೆ ಇದೆ ಈಗ ನಮ್ಮ ಕಿಡ್ನಿಯಂತೆ ಈಗ ತುಂಬ ಜನ ಈಗ ಕಿಡ್ನಿಯ ಇದು ಸಮಸ್ಯೆಯಿಂದ ಬಳಲುತ್ತಾರೆ ನಾವು ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿಯದಿದ್ರೆ ನಮಗೆ ದೇಹದಲ್ಲಿ ಒಂದೊಂದು ಈಗ ಕಿಡ್ನಿಯ ಸಮಸ್ಯೆಗಳು ಬರುತ್ತದೆ ಕಿಡ್ನಿಯಲ್ಲಿ ಕಲ್ಲಾಗುತ್ತದೆ ಹಾಗಾಗಿ ದಿನಕ್ಕೆ ಒಂದು ಕಡಿಮೆ ಅಂದರೆ ಎರಡು ಲೀಟರ್ ನಾವು ನೀರು ಕುಡಿಯಲೇ ಬೇಕು ಮತ್ತು ನಮ ಈಗ ಯಾವುದೇ ಕೈಗಾರಿಕೆಯಲ್ಲಿ ಯಾವುದೇ ಫ್ಯಾಕ್ಟರಿಗಳಲ್ಲಿ ನೀರು ಅತಿ ಮುಖ್ಯವಾದ ಪಾತ್ರವಹಿಸ್ತದೆ ನೀರಿಲ್ಲದೆ ಕೆಲವೊಂದು ಕೈಗಾರಿಕೆಗಳು ಕೂಡ ಮುಂದುವರಿಸಲು ಕಷ್ಟ ಆಗ್ತದೆ ಈಗ ನಮ್ಮ ಈಗ ವಿದ್ಯುತ್ ಕೂಡ ನಮ್ಮ ದಿನನಿತ್ಯ ಬಳಸುವ ವಸ್ತುವಾಗಿ ವಿದ್ಯುತ್ ಕೂಡ ಒಂದು ಅಂತೇಳ್ಬೌದು ಅದರಲ್ಲಿ ನೀರಿಲ್ಲದೆ ಮಳೆ ಕರೆಕ್ಟ್ ಬರದಿದ್ರೆ ಮತ್ತು ನೀರಿಲ್ಲದಿದ್ರೆ ನಮಗೆ ವಿದ್ಯುತ್ ಕೂಡ ಸರಿಯಾದ ಪ್ರಮಾಣದಲ್ಲಿ ಸಿಗುವುದಿಲ್ಲ ಹಾಗಾಗಿ ವಿದ್ಯುತ್ನ ವ್ಯತ್ಯಯ ಉಂಟಾಗ್ತದೆ